ಕೋವಿಡ್ ಸಮಯದಲ್ಲಿ ನಮ್ಮ ಪ್ರದೇಶದಲ್ಲಿ ತುಂಬ ಹದಗೆಟ್ಟಿತ್ತು ನಾವು ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಂಡಿದ್ದೇವೆ ನಾವು ನಮ್ಮ ಗೆ ನಮ್ಮ ಕುಟುಂಬದಲ್ಲಿ ನಮಗೆ ಯಾರಿಗೂ ಕೋವಿಡ್ ಬಂದಿಲ್ಲ ನಾವು ತುಂಬ ಎಚ್ಚೆತ್ತುಕೊಂಡು ಕೆಲಸ ಮಾಡಿದ್ದೇವೆ ತುಂಬ ಎಚ್ಚೆತ್ತುಕೊಂಡು ನಾವು ಹೊರಗಡೇಯು ಕೆಲಸ ಮಾಡುತ್ತಲೇ ಇದ್ದೆವು ಒಂದು ದಿನ ಒಂದೇ ಒಂದು ದಿನಾವು ನಾವು ರಜೆಯೇ ತೊಗೊಂಡಿಲ್ಲ ನಾವು ಪಾರ್ಮಸಿ ಕಂಪನಿಯಲ್ಲಿ ಕೆಲಸ ಮಾಡೂದರಿಂದ ನಮಗೆ ಒಂದೇ ಒಂದು ದಿನವೂ ರಜೆ ಕೊಟ್ಟಿಲ್ಲ ನಮಗೆ ತುಂಬ ಆತಂಕ ಆಗಿತ್ತು ನಮ್ಮ ಪ್ರದೇಶದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ಅಂತ ಎಲ್ಲರೂ ಮಾತಾಡಿಕೊಳ್ಳುತ್ತಿದ್ದವು ನಾವು ನಮ್ಮ ಎಚ್ಚರಿಕೆಯಿಂದ ನಾವು ನಮ್ಮ ಮನೆಯಲ್ಲಿ ಯಾರಿಗೂ ಬಂದಿಲ್ಲ ನಾವು ತುಂಬ ಎಚ್ಚರಿಕೆಯಿಂದ ದಿನ ಕೆಲಸಕ್ಕೆ ಹೋಗುತ್ತಿದ್ದೇವೆ ನಮಗೆ ಸುರಕ್ಷತೆ ಮಾಡಿಕೊಂಡಿದ್ದೇವೆ ದಿನವು ನಾವು ನಮ್ಮ ಮನೆಯಲ್ಲಿ ಕೂಡ ಅಂತರ ಕಾಯ್ದುಕೊಂಡಿದ್ದೇವೆ ಒಂದೂ ಸಫರೇಟ್ ಒಬ್ಬೊಬ್ರಿಗೆ ಒಂದೊಂದು ರೂಮಲ್ಲಿ ನಾವು ದೂರ ಉಳಿದುಕೊಳ್ಳುತ್ತಿದ್ದೇವೆ ನಾವು ಆಚೆ ಹೋಗಿ ಬಂದರೆ ಮೊದಲು ನಾವು ಸಾಬೂನು ಹಾಕಿಕೊಂಡು ಕೈ ಕಾಲು ತೊಳೆದುಕೊಂಡು ಒಳಗಡೆ ಹೋಗುತ್ತಿದ್ದೇವೆ ಮತ್ತೆ ಮುಖ ಕವಚ ಹಾಕಿಕೊಂಡು ನಾವು ಹೊರಗಡೆ ಹೋಗುತ್ತಿದ್ದೇವೆ ಮತ್ತೆ ಡೈ ದಿನಾಲು ಬೆಳಿಗ್ಗೆ ನಾವು ನಮಗೆ ಬೇಕಾಗಿರುವ ನಾಟಿ ಔಷದಿ ಮಾಡಿಕೊಂಡು ನಾವು ಮನೆಯಲ್ಲಿ ಕುಡಿತಾ ಕುಡಿಯುತ್ತಿದ್ದೇವೆ ಆಗ ನಮಗೆ ಕೋವಿಡ್ ನಮ್ಮ ಹತ್ತಿರ ಕೂಡ ಸುಳಿ ಸುಳಿಯೂದಿಲ್ಲ ಸುಳಿದಿಲ್ಲ ನಮಗೇ ನಾವು ಸುರಕ್ಷಿತವಾಗಿ ಇದ್ದೇವೆ ನಮ್ಮ ಮನೆಯಲ್ಲಿ ನಾವು ಎಚ್ಚೆತ್ತುಕೊಂಡು ಇದ್ದಿದ್ದರಿಂದ ನಮಗೆ ಯಾರಿಗು ಕೋವಿಡ್ ಬಂದಿಲ್ಲ ನಾವು ಆರಾಮಾಗಿದ್ದೀವಿ ಮತ್ತೆ ನಮ್ಮ ಸುತ್ತಮುತ್ತಲು ತುಂಬ ಜನಕ್ಕೆ ಬಂದಿತ್ತು ಆಗ ನಾವು ತುಂಬ ಹೆದರಿ ಭಯದಿಂದ ನಾವು ನಮಗೆ ಕಷ್ಟ ಆಗ್ತಾಯಿತ್ತು ನಾವು ಭಯದಿಂದಲೇ ಬದುಕುತಿದ್ವಿ ಮತ್ತೆ ಮತ್ತೆ ವ್ಯಾಕ್ಸಿನ್ ತ ಮೂರು ವ್ಯಾಕ್ಸಿನನ್ನು ನಾವು ತೆಗೆದುಕೊಂಡಿದ್ದೇವೆ ನಾವು ಆ ವ್ಯಾಕ್ಸಿನ್ ತೆಗೆದುಕೊಳ್ಳುವಾಗ ಭಯ ನಮಗೆ ಏನಾಗುತ್ತೋ ಏನೋ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಕೋವಿಡ್ ಅನ್ನೋದು ಅದು ನಮ್ಮನ್ನು ಭಯಪಡಿಸಿದೆ ನಾವು ಭಯಪಡದೆ ಅದರ ಎದುರುಗಡೆ ಹೋರಾಡಿರೋದಕ್ಕೆ ನಮಗೆ ಕೋವಿಡ್ ಬಂದಿಲ್ಲ ನಾವು ಅದಕ್ಕೆ ಭಯಪಟ್ಟಿಲ್ಲ ನಾವು ನಮ್ಮ ಜವಬ್ದಾರಿನ್ನ ನಾವು ತೊಗೊಂಡು ನಾವು ಮುಂದೆ ನಡಿಲೇಬೇಕು ಆಗ ನಮಗೆ ಯಾ ಎಂಥ ಕೋವಿಡ್ ಬಂದ್ರೂ ನಾವು ಅದನ್ನು ಎದುರಿಸಲಿಕ್ಕೆ ನಾವು ತಯಾರಿದ್ದೇವೆ